ನಮಸ್ತೇ ಸರ್ ಹೇಳಿ ಹಾಂ ಹೌದು ನಾವೇ ಮಾತಾಡ್ತ ಇರೋದು ಹೇಳಿ ಹಾಂ ಹಾಂ ಏನಾಗಿತ್ತು ರೀ ಎಷ್ಟು ದಿವಸ ಆಯ್ತು ನಿಮ್ಗೆ ಈ ಹಾಗ್ಲಾತು ಬೇರೆ ಎಲ್ಲೂ ತೋರ್ಸಿಲ್ಲ ರೀ ಅಲ್ಲ ಬೇರೆ ಎಲ್ಲಾದರೂ ತೋರ್ಸಿರ್ಬೋದಲ್ಲ ಮೊದ್ಲು ಹ್ಞೂ ಹ್ಞೂ ಹ್ಞೂ ಹ್ಞೂ ಆಂ ಹಾಂ ಮೈ ಕೈ ನೋವು ಅಷ್ಟೇ ಅದಾ ರೀ ಹೌದಾ ರೀ ಮೈ ಕೈ ನೋವು ಅಷ್ಟೇ ಅದಾ ರೀ ಮೈ ಕೈ ನೋವು ಅಷ್ಟೇ ಅದಾ ರೀ ಬೇರೆ ಪ್ರಾಬ್ಲಮ್ ಅದಾ ರೀ ಬಿ ಪಿ ಶುಗರ್ ಏನಾದರೂ ಇರ್ಬೋದು ಅಲ್ರಿ ಬಿ ಪಿ ಶುಗರ್ ಹಾಂ ಹಾಂ ಹಾಂ ಬಿ ಪಿ ಅದು ಚೆಕ್ ಮಾಡಿಕೊಂಡೀರಲ್ಲ ಮೊದ್ಲು ಹೌದಾ ಬಿ ಪಿ ಕರೆಕ್ಟ್ ಇದೆ ಅಂತ ಹೇಳಿದ್ದಾರಾ ಬಿ ಪಿ ಅದು ಕರೆಕ್ಟ್ ಇದೆ ಅಂತ ಹೇಳಿದ್ದಾರಾ

ಹಾಂ ಹಾಂ ಹಾಂ ನೀವು ಇಲ್ಲಿ ಹಾಸ್ಪಿಟಲ್ಗೆ ಬಂದು ಭೇಟಿ ಆಗ್ರೀ ನಾವು ಮೆಡಿಕಲ್ ರಿಪೋರ್ಟ್ ಬರ್ಕೊಡ್ತೀವಂತೆ ನಿಮಗೆ ಅದು ಇದ್ರ ಮೇಲೆ ಚೀಟಿ ಮ್ಯಾಲ್ ಬರ್ದು ಕೊಟ್ಟರೆ ಮೆಡಿಕಲ್ ಕೋಯ್ ಕೊಟ್ಟರೆ ಅವ್ರು ಕೊಟ್ಬಿಡ್ತರೆ ನಿಮ್ಗೆ ದವಾಖಾನೆ ಈ ಕಡೆ ಬರತ್ತೆ ನೋಡಿ ರಾಮ ಮಂದಿರ ಹತ್ತಿರ ಬರುತ್ತೆ ಹಾಂ ಹಾಂ ರಾಮ ಮಂದಿರ ಕಡೆ ಬನ್ನಿ ಬಂದು ಭೇಟಿ ಆಗಿ ರೀ ಏನೇನ್ ಆಗ್ತದೆ ಅಂತ ತೋರ್ಸ್ಕೊಂಡು ಕೇಳಿಸಿ ಆಮೇಲೆ ಚೀಟಿ ಮ್ಯಾಲ್ ಬರ್ಕೊಂಡು ಹೋಗಿಬಿಡ್ರಿ ಮೆಡಿಕಲ್ದಾಗ ತೋರ್ಸಿದ್ರೆ ನಿಮ್ಗೆ ಟ್ಯಾಬ್ಲೆಟ್ ತರ್ಸಿ ಕೊಡ್ತರೆ ಅವ್ರು

ಹಾಂ ಟ್ಯಾಬ್ಲೆಟ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಒಂದು ಎಂಟು ದಿವಸ ತಗ್ ಟ್ಯಾಬ್ಲೆಟ್ ತೊಗೊಂಡು ನೋಡಿ ಅದು ಕಡಿಮೆ ಆಗಲಿಲ್ಲ ಅಂತಂದರೆ ಮತ್ತೆ ಮುಂದಿನ ಪ್ರೋಸೆಸ್ ನೋಡಣಂತೆ

ಇಲ್ಲ ಇಲ್ಲ ನ ಏನೂ ಆಗೋಂಗಿಲ್ಲ ನೀವು ನೋಡಿ ಫಸ್ಟ್ ಎಂಟು ದಿವ್ಸ ಟ್ಯಾಬ್ಲೆಟ್ ತೊಗೊಂಡು ನೋಡ್ದ ತಕ್ಷ್ಣವೇ ಗೊತ್ತಾಗ್ತದೆ ಅದು ಏನು ಆಗ್ಯದೆ ಓಕೆ ಹಾಂ ಹಾಂ ಓಬೆ ಹಾಂ ಬೇರೆ ಅವ್ರು ಟ್ರೇ ಯಾವವೂ ತಗೊಂಡ್ರೆ ಅದನ್ನು ಹಾಂ ಹಾಂ ಹಾಂ ಹಾಂ ಹಾಂ ಆಂ ಹಾಂ ಹಾಂ ಆಯ್ತು ಆಯ್ತು ರೀ ಅವು ಬೇರೇವು ಟೈಮಿಂಗ್ ಬೆಳ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ಇರ್ತೀವಿ ರೀ ಹಾಂ ಸರಿ ಸರಿ ಸರಿ ಓಕೆ ಬನ್ನಿ